ಹಲೋ ಹಾಂ ಹೇಳಿ ರೀ ಓಕೆ ಏನಾಗಿದೆ ರೀ

ಹಾಂ ಹಾಂ ಹಾಂ ಕಣ್ಣಾಗ ಏನ್ರ ಫ್ಲೋಡ್ರಸ್ ಕಾಣಸ್ಲತಾವ ಏನು ರೀ ಹಿಂಗೆ ಸಣ್ಣ ಸಣ್ಣದ ಮಚ್ಚರ್ ಪ್ಲೇಯಿಂಗ್ ಏನ್ರ ಕಾಣಿಸ್ಲಿಕ್ಕತಾವ ಹ್ಞೂ ಎಲ್ಲಿ ಊರಿಗೆ ಗಾಡಿ ಮೇಗ್ ಹೋದಾಗ ಏನು ರೀ ಹಾಂಗೆ ಚಸ್ಮಾ ಹಾಕೋಲಾರ್ದ ಹೋಗೀರ ಏನು ಏನು ಮನೆ ಸ್ವಚ್ಛದು ಮಾಡ್ವತಿಗ ಧೂಳದು ಬಿದ್ದಿರ್ಬೇಕು ನೋಡ್ರಿ ಹ್ಞೂ ಹ್ಞೂ ಹ್ಞೂ ಆಯ್ತು ಆಯ್ತು ತೋರಿ ಬರಾಕತ್ರ ಅಂತ ಇದು ಹ್ಞೂ ಹಾಸ್ಪಿಟಲ್ಗೆ ಬರಲ್ಲ ಹಾಸ್ಪಿಟಲ್ಗೆ ಬರ್ರಿ ಅದು ನೋಡ್ಬೇಕಾತು ಏನು ಆಗ್ಯಾದ ಏನು ಸುದ್ದಿ ಅಂತ ಸರ ಐ ಟೆಸ್ಟ್ ಅದು ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಏನಿಲ್ಲ ಅದು ನೋಡನ್ ಬರ್ರಿ ಒನ್ಸಲ ಬಂದಾಗ್ಲಾ ಚೆಕ್ ಮಾಡಕ್ ಬರತ್ ಹಿಂಗ ನೋಡ್ ಹೇಳಿಕ್ ಬರಲ್ಲಾ ಅದೇನ್ ಡಸ್ಟ್ ಅಲರ್ಜಿ ಮತ್ ಯದಕ್ ಆಗ್ಯದಂತ್ ಗೊತ್ತಾಗಲ್ಲ ಬಂದ್ರಪ್ಪ ಅಂದ್ರೆ ಅದನ್ನ ಚಕ್ ಮಾಡ್ತೀವಂತ ಕಣ್ಣನ್ನ ಚಕ್ ಮಾಡಿ ಅದನ್ನ ನೋಡಿ ಮಾಡಿ ಹೇಳ್ತಿವಂತೆ ಹ್ಞೂ ಟೆನ್ ಓ ಕ್ಲಾಕ್ ಮೇಲೆ ಓಪನ್ ಮಾಡ್ತೇವೆ ರೀ ಒನ್ ಓ ಕ್ಲಾಕ್ ತನಕ ಅಲ್ಲಿ ಇರ್ತೇನಿ ಅದಾದ್ಮೇಲೆ ಅಲ್ಲಿ ಇರಲ್ಲ ಹ್ಞೂ ಏನಿಲ್ಲ ಅದೇ ಮುನ್ನೂರು ರೂಪಾಯಿ ಇದ್ರದ್ದು ಇರತ್ತೆ ರೀ ನೋಡ್ಲಿಕ್ಕೆ ಅದಾದ ನಂತರ ಮತ್ತು ಅದು ಏನು ನೀವು ಇದು ಮಾಡ್ಸ್ಕೊಂಡರೆ ಐ ಚಕಪ್ ಅದೆಲ್ಲ ಮಾಡ್ಸ್ಕೊಂಡು ಬರಾಕ ಏನ್ರ ಮತ್ತು ನೋಡ್ಬೇಕು ಆತು ಏನಾತು ಗೊತ್ತಾಗಲಾನ ಮೊದಲೇ

ಬರ್ರೆಲ ನೋಡಣ ಬರ್ರಿ ಏನು ಅದು ನೋಡೋನು ಅದ ಏನು ಅದು ನೋಡಿದ ಮ್ಯಾಲ ಗೊತ್ತಾಗ್ತದ ಗೊತ್ತಾತಂದ್ರ ಮತ್ತು ಹೇಳ್ಲಿಕ್ಕೆ ಬರ್ತದ ಇಫ್ ನಾರ್ಮಲಿ ಐತಿ ಏನು ಇದ್ದಿದ್ದಿಲ್ಲಾ ಅಂದ್ರ ಐ ಡ್ರಾಪ್ನಾಗ ಹೋಗ್ಬಿಡ್ತದ ಮುಗದೊಗ್ತದ ಹೆಚ್ಚಿಗೆ ಏನು ಹೋಗಲ್ಲ ನಾಲ್ಕು ನಾರ ಐನೂರು ರೂಪಾಯ್ದಾಗ ಏನ್ರ ಮತ್ತು ಚಸ್ಮಾ ಅದು ಬಂದಿತಂದ್ರ ಚಸ್ಮಾ ಒಂದು ತುಗೋಬೇಕ್ಕಾಗ್ತದ ನೋಡೋಮಲ ಬರ್ರೆಲ ಹೌದಿಲ್ಲಾ ಬಂದ್ರಪ್ಪ ಅಂದರೆ ನೋಡಿ ಮಾಡಿ ಟೆಸ್ಟ್ ಮಾಡಿ ಹೇಳ್ಲಿಕ್ಕೆ ಬರ್ತದ ಹಂಗೆ ಹೇಳ್ಲಿಕ್ಕೆ ಬರಲ್ಲ

ಆಪ್ರೇಷನ್ ಏನು ಬೇಕಾಗಲ್ಲಾ ಕಣ್ಣಾಗ ನೀರು ನಾರ್ಮಲಿ ಹೋಗ್ತಾವ ರೀ ಕಣ್ಣಾಗ ನೀರು ಹೋಗೋದು ಉರೆದು ಹ್ಞೂ ಚಸ್ಮಾ ಬಂದಿರ್ತದ ಮಂಜು ಮಂಜು ಆಗಿರ್ತದ ಅಂದ್ರ ಚಸ್ಮಾ ಬಂದಿರ್ತದ ನೋಡ್ಬೇಕಾಗ್ತದ ಅಷ್ಟೇ ಹೆಚ್ಚಿಗೆ ಟಿವಿ ನೋಡೋದು ಎಲ್ಲಾ ಧೂಳ್ನಾಗ ಓಡಾಡುದು ಆಯಿತಾ ಆಯ್ತು ಆಯ್ತು ಕಡಿಮೆ ಮಾಡೋಣ ಬರ್ರಿ ಅದೇನ್ರ ನೋಡೋಂತ ಹಂಗೇನರ ಇತ್ತಂದ್ರ ನಾ ನಿಮ್ಗ ಹೇಳ್ತಿನಂತ ಹ್ಞೂ ಬರ್ರೆಲ ಹ್ಞೂ ಆಯ್ತು ಆಯ್ತು